ಒಂದು ಉದ್ಯೋಗ ಆಗಲಿ ಅಥವಾ ಒಂದು ಸ್ಟೂಡೆಂಟ್ ನಾನು ಒಬ್ಬ ವಿದ್ಯಾರ್ಥಿನಿ ಆಗಿ ನಮಗೆ ಒಂದು ಪ್ರಾಜೆಕ್ಟ್ ಅಂತ ಕೊಟ್ಟಿರ್ತಾರೆ ಆವಾಗ ನಾವು ಒಂದು ಒಟ್ಟುಗೂಡಿ ಒಂದು ಐದಾರು ಜನ ಗುಂಪಿನಲ್ಲಿ ನಾವು ಒಂದು ಕಾರ್ಯವನ್ನು ನಿಭಾಯಿಸ್ಬೇಕಾಗಿರುತ್ತೆ ಅವಾಗ ಬೇರೆ ಬೇರೆಯವರು ಬೇರೆ ಬೇರೆ ಅಭಿಪ್ರಾಯ ಹೇಳೋದ್ರಿಂದ ಅಲ್ಲಿ ನಮಗೆ ಮನಸ್ತಾಪಗಳು ಆಗ್ಬೋದು ಆವಾಗ ಎಲ್ಲರೂ ನಮ್ಮವರೇ ಆಗಿರೋದ್ರಿಂದ ಅವರನ್ನ ಸಮಾಧಾನ ಪಡಿಸೋದು ಬಹಳ ಕಷ್ಟ ಆಗಿರುತ್ತೆ ಅದು ಸಮಾಧಾನ ಪಡಿಸ್ಬೇಕು ಅಂದರೆ ಮೊದಲು ನಮಗೆ ಕೇಳಿ ಅವರು ಏನು ಹೇಳ್ತಾರೆ ಅನ್ನೋ ಕೇಳಿಸ್ಕೊಳ್ಳೋ ತಾಳ್ಮೆ ಇರಬೇಕು ನಾನು ಅದನ್ನೇ ಮಾಡೋದು ಅವರು ಏನಾದ್ರು ಹೇಳ್ತಾಯಿದ್ದಾರೆ ಅಂದರೆ ಅವರು ಅವರು ಹೇಳಿ ಮುಗಿಸಿ ಪೂರ್ಣ ಮಾಡುವ ತನಕ ಅವರು ಹೇಳೋದನ್ನು ಕೇಳಿಸ್ಕೋತೀನಿ ಅಲ್ಲಿ ನನ್ನ ತಪ್ಪಿದ್ರೆ ಮಾತ್ರ ಸುಮ್ಮನೆ ಇದ್ದು ಆ ತಪ್ಪನ್ನು ಸರಿ ಮಾಡ್ತೀನಿ ಇಲ್ಲ ಅವರದ್ದೇ ತಪ್ಪಾಗಿದ್ರೆ ಅವರ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡು ಅವರಿಗೆ ಉತ್ತರ ಕೊಡೋಕ್ಕೆ ಅವರನ್ನ ಸರಿ ಮಾಡೋಕ್ಕೆ ಸರಿ ದಾರಿಗೆ ತರೋ ಪ್ರಯತ್ನ ನಾನು ಮಾಡ್ತೀನಿ ಹೀಗೆ ಮಾಡಿದ್ರೆ ಯಾರಿಂದಲೂ ಯಾರಿಗೂ ಮನಸ್ತಾಪ ಆಗಲ್ಲ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ ಮಾತಾಡೋದ್ರಿಂದ ಯಾವುದೇ ರೀತಿಯಾದ ಜಗಳ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ